ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದು ಅಂತಂದರೆ ಪರಂಪರೆ ಅಂತಂದರೆ ನಾವು ಫಸ್ಟು ಮನೆಯಲ್ಲೇ ಬೆಳ್ಸ್ಕೊಬೇಕು ನಾವು ಸಾಂಸ್ಕೃತಿ ಅಂತ ಹೇಳಿ ನಮ್ಮದು ಒಂದು ಕಲ್ಚರಂತ ಹೇಳಿ ನಮಗೆ ಒಂದು ರೆಸ್ಪೆಕ್ಟ್ ಇರಬೇಕು ಫಸ್ಟ್ ಆಫ್ ಆಲ್ ಅದ್ರ್ಮೇಲೆ ವಿಶ್ವಾಸ ಇರಬೇಕು ಈಗಿನ ಕಾಲ ಕಾಲದಲ್ಲಿ ಮಾರ್ಡ್ರನೈಜ್ ಆದಂಗೆ ನಾವು ನಮ್ಮ ಸಂಸ್ಕೃತಿಯನ್ನು ಮರ್ತಿದ್ದೀವಿ ಬಟ್ ಆ ಥರ ಆಗ್ಬಾರದು ಫಸ್ಟ್ ಆಫ್ ಆಲ್ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ರೆಕ್ಸ್ಪೆಟ್ ಇರಬೇಕು ಅದ್ರ ಬಗ್ಗೆ ಗೌರವ ಇದ್ದರೆ ನಾವು ಅದನ್ನ ಬಾಳ್ಸ್ಕೊಂಡು ಹೋಗ್ತಿವಿ ಆಮೇಲೆ ಬರೀ ಮಾ ದೊಡ್ಡ ಮಕ್ಕಳಿಗೆ ದೊಡ್ಡ ಅಂದರೆ ಏಜ್ ಆಗಿರೋ ಅಜ್ಜಿಗಳಾಗಲಿ ಅಜ್ಜಗಳಾಗಲಿ ಅವ್ರ ಮಾತ್ರ ಸಂಸ್ಕೃತಿಯನ್ನು ಉಳ್ಸ್ಕೊಳ್ಳೋಂಗ ಕೆಲಸ ಅವರೇ ಮಾತ್ರ ಮಾಡ್ಬಾರದು ಇದನ್ನೆಲ್ಲ ನಾವು ಯಂಗ್ಸ್ಟರ್ಸ್ಸು ಚಿಕ್ಮಕ್ಕಳಿಗೆ ಅವರಿಗೆಲ್ಲ ನಾವು ತಿಳ್ಸ್ಕೊಬೇಕು ನಮ್ಮ ಸಂಸ್ಕೃತಿನ ನಾವು ಕಾಪಾಳಿಲ್ಲ ಅಂದರೆ ಇನ್ಯಾರು ಕಾಪಾಡ್ತಾರೆ ಮುಂದೆ ಆಮೇಲೆ ಈ ಥರ ಮ ಸಂಸ್ಕೃತಿಯನ್ನ ಕಾಪಾಡಲಿಲ್ಲ ಅಂದರೆ ಮುಂದೆ ಯಾವ ಥರ ನಮಗೆ ನಷ್ಟಗಳಾಗುತ್ತೆ ಅಂತ ನಾವೆಲ್ಲ ನಾವು ಅದನ್ನ ಹೇಳಬೇಕು ಆಮೇಲೆ ಸಂಸ್ಕೃತಿ ಪರಂಪರೆಯನ್ನು ಕಾಪಾಡಲು ನಾವು ಆಲ್ಮೋಸ್ಟ್ ಆಲು ಸ್ಕೂಲ್ಸಲ್ಲಿ ಸ್ವಲ್ಪ ಜ್ಞಾನವನ್ನು ಬೆಳ್ಸ್ಬೇಕು ಅಂತ ನನಗೆ ಹೇಳಕೆ ನಾನು ಇಷ್ಟ ಪಡ್ತೀನಿ ಯಾಕಂದರೆ ಸ್ಕೂಲ್ಸ್ಗಳೇ ಅಲ್ಲಿ ನಾ ಮಕ್ಳು ಕಲಿಯದು ಆಲ್ಮೊಸ್ಟ್ ಆಲು ಸ್ಕೂಲ್ಸ್ಗಳಲ್ಲೆ ಮಕ್ಕಳು ಎಲ್ಲ ವಿಷಯಾನ ಕಲಿಯೋದು ಅದೇ ಥರ ನಮ್ಮದು ಸಂಸ್ಕೃತಿಯನ್ನು ಪರಂಪರೆಯನ್ನು ಕಾಪಾಡಲು ನಾವು ಸ್ಕೂಲ್ಸ್ಗಳಲ್ಲಿ ಸ್ವಲ್ಪ ಹೇಳಿ ಕೊಟ್ಟರೆ ಮಕ್ಕಳಿಗೆ ಮಕ್ಕಳಿಗೂ ಅರ್ಥ ಆಗುತ್ತೆ ಆಮೇಲೆ ಸಿ ಬರಿ ಹೇಳ್ಕೊಡೋದು ಅಷ್ಟೇ ಅಲ್ಲ ನಾವು ಅದನ್ನ ಅದ್ರ ತಕ್ನಂಗೆ ನಾವು ಮಾಡಬೇಕು ನಾವು ಯಾವ ಥರ ಹೇಳ್ತಿವೋ ಅದನ್ನ ನಾವು ಮಾಡಬೇಕು ಈಗ ಸಾ ನಾನು ಸಂಸ್ಕೃತಿ ಆಗಿದ್ದೀನಿ ನಾನು ಕಲ್ಚರ್ಡ್ ಮ್ಯಾನ್ ಅಂತ ಹೇಳಕ್ಕೆ ಕಲ್ಚರ್ಡ್ ವುಮೆನ್ ಅಂತ ಹೇಳಕ್ಕೆ ನಮ್ದ ಅಪಿಯರೆನ್ಸ್ ನಮ್ಮದು ನಡವಳಿಕೆ ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ನಮ್ಮದು ಅಪಿಯರೆನ್ಸ್ ನಮ್ದ ನೆಡವಳಿಕೆಯೆ ಒಂದು ಸಂಸ್ಕೃತಿ ಆಗಿರುತ್ತೆ ಈಗ ಎಕ್ಸಾಂಪಲು ಈಗ ಹಿಂದೂಸ್ ಅಂತಂದರೆ ಅವರು ಆಲ್ಮೋಸ್ಟ್ ಆಲ್ ಸ್ಯಾರಿಸ್ ಹಾಕ್ತಾರೆ ಬಿಂದೀಸ್ ಹಾಕ್ತಾರೆ ಅದನ್ನೆಲ್ಲ ಅವ್ರ ಅಪಿಯರೆನ್ಸ್ ಅವ್ರ ಕ್ಯಾರೆಕ್ಟರ್ಸಲ್ಲೇ ಸಂಸ್ಕೃತಿಯನ್ನ ನಾನು ನಾವು ನೋಡ್ಬೋದು ಮುಸ್ಲಿಮ್ಸ್ ಅಂದರೆ ಅವ್ರ ಹಿಜಾಬ್ ಹಾಕ್ತಾರೆ ಅವರು ಬುರ್ಕ ಹಾಕ್ತಾರೆ ಅವ್ರ ಸ್ ಅವ್ರ ಸಂಸ್ಕೃತಿನೇ ಬೇರೆ ಆಗಿರುತ್ತೆ ಇದೇ ಥರಾನ ನಾವು ಸಂಸ್ಕೃತಿಯನ್ನು ಬರಿ ಹೇಳಿ ಹೇಳದ ಅಷ್ಟೇನೇ ನಾವು ಸಂಸ್ಕೃತಿಯನ್ನ ಉಳ್ಸ್ಕೊಂಡೋಗಬೇಕು ಆಮೇಲೆ ಸಂಸ್ಕೃತಿನ ಉಳ್ಸಕ್ಕೆ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನ ಮಾಡಬೇಕು